ಹಾಂ ಹೌದು ಮೇಡಮ್ ಶುಭನೆ ಮಾತಾಡ್ತಿರೋದು ಹೇಳಿ

ಹಾಂ ಗೊತ್ತಾಯಿತು ಮೇಡಮ್ ಹೇಳಿ ಹಾಂ ಮೇಡಮ್ ಅದು

ಹಾಂ ಇಲ್ಲ ಮೇಡಮ್ ಮೊನ್ನೆ ನಾವು ಫಂಕ್ಷನ್ನಿಗೆ ಹೋಗಿದ್ವಿ ಹಾಂ ಅಲ್ಲಿ ಹೋಗಿಬಂದಾಗಿಂದ ಅವನ್ಗೆ ಹೆಲ್ತ್ ಇಶು ಆಗಿದೆ ಹಾಸ್ಪೆಟ್ಲಲ್ಲಿ ತೋರ್ಸ್ತಿದ್ದೀವಿ ಸೊ ನಾನೇ ನಿಮಗೆ ಒಂದು ವೀಕ್ ಲೀವ್ ಕೇಳೋಣ ಅಂದ್ಕೊಂಡಿದ್ದೆ ಅಷ್ಟ್ರಲ್ಲಿ ನೀವೇ ಕಾಲ್ ಮಾಡಿದ್ದಿರಾ ಕೊಡಿಸ್ತಿದ್ದೀವಲ್ಲಾ ಅದ್ರ ಕಡೆ ಕಾನ್ಸಂಟ್ರೇಶನ್ ಮಾಡೋಕಾಕ್ತಿಲ್ಲ ಮೆಡಿಸನ್ ತಗೋಳ್ತಿದ್ದಾನೆ ಸೊ ಹಾಗಾಗಿ ಹಾಂ ಮೇಡಮ್ ಗೊತಾಯಿತು ಅವರೆ ಹೇಳಿದ್ದಾರೆ ಒಂದು ವಾರ ಆದಮೇಲೆ ಸರಿ ಆಗುತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿ ಅಂತ ಸೊ ಟ್ಯಾಬ್ಲೆಟ್ಸ್ ತಗೋಳ್ತಾರಲ್ವ ಮಾರ್ನಿಂಗ್ ಬರಬೇಕಾದ್ರೆ ಸೊ ಅದ್ರ ಎಫೆಕ್ಟ್ ಹಂಗಿರುತ್ತೆ ಒಂದು ವಾರ ಕಳಿಸ್ತೀವಿ ಮೇಡಮ್

ಅದೇ ಮೇಡಮ್ ಈಗ ಎಕ್ಸಾಮ್ಸ್ ಅಲ್ವಾ ಅದಕ್ಕೆ ನಾನು ಡೈಲಿ ಕಳಿಸ್ತಿದ್ದಿನಿ ಎಕ್ಸಾಮ್ಸ್ ಮುಗಿದ್ಮೇಲೆ ಒಂದು ವೀಕ್ ಲೀವ್ ತಗೋತೀವಿ ಮತ್ತೇ ರೆಸ್ಟ್ ಮಾಡಿದ ಮೇಲೆ ಮತ್ತೆ ಕಳಿಸ್ತೀವಿ ಮೇಡಮ್ ನೀವು ಲೀವ್ ಅಪ್ರೂವಲ್ ಮಾಡಿ ಮೇಡಮ್ ಹಾಂ ಇಲ್ಲ ಮೇಡಮ್ ಅದು ಹಾಂ ಓಕೆ ಮೇಡಮ್ ತ್ಯಾಂಕ್ ಯು